ಮನುಷ್ಯರಿಗೆ ನಿಮ್ಮ ಮೂಲ ನೆಲೆಗೆ ಮರಳುವ ಹಂಬಲ ಸದಾ ಇರುತ್ತದೆ ನಿಮ್ಮ ನೆಲೆಗಳ ಬಗ್ಗೆ ನಿಮಗೆ ಯಾವ ನೆನಪುಗಳು ಇವೆ ಅವು ಎಂದ್ ಇಂದಿಗೂ ನಿಮ್ಮ ನೆನಪುಗಳು ಹಚ್ಚ ಹಸಿರಾಗಿವೆಯೇ ಹೌದು ಯಾಕೆಂದರೆ ನಾವು ನಮ್ಮ ಮೂಲ ನೆಲೆಗಳಿಗೆ ಹೋಗಬೇಕೆಂದರೆ ನಾವಲ್ಲಿರುವ ನಾವು ಮಾಡಿರೋ ಕಷ್ಟಪಟ್ಟು ನಮ್ಮ ಮನೆ ಆಗಿರ್ಬೌದು ನಾವು ಎಲ್ಲವೂ ನಮ್ಮ ಮೂಲ ನೆಲೆಗಳಾಗಿರುತ್ತವೆ ಎಲ್ಲ ನೆನಪುಗಳು ನಾವು ಅಲ್ಲಿದ್ದ ಜನರ ಒಡನಾಟಗಳು ಮುಂತಾದ ಎಲ್ಲವೂ ನೆನಪುಗಳು ಹಚ್ಚ ಹಸಿರಾಗಿವೆ ಹಚ್ಚ ಹಚ್ಚ ಹಸಿರಾಗಿಯೇ ಇದೆ ಎಲ್ಲರ ಒಡನಾಟವು ಅಲ್ಲಿರುವ ಜನರು ಅಲ್ಲಿರುವ ಸಂಸ್ಕೃತವಾದ ಆದ ನಮ್ಮದೇ ಆದ ಒಂದು ನೆಲ ನಮ್ಮದೇ ಒಂದು ಜಾಗ ನಮ್ಮದೇ ಆದ ಊರು ನಾವು ಎಲ್ಲವೂ ನೆನಪಾಗುತ್ತವೆ ಯಾಕೆಂದರೆ ನಮ್ಮ ಸಂಬಂಧಿಕರು ಒಡನಾಡಿಗಳು ಎಲ್ಲರೂ ಆ ಮೂಲ ನೆ ನೆಲೆ ನಿ ಮೂಲ ನೆಲೆ ನೆಲೆಗೆ ಮರಳುವ ಸ್ ಹಂಬಲ ಸದಾ ಇರುತ್ತದೆ ನಮ್ಮ ನೆನಪುಗಳು ಯಾವಾಗಲೂ ನಮ್ಮ ಮೂಲ ನೆಲೆಗೆ ನೆನಪುಗಳು ಎಂದೆಂದಿಗೂ ಇದ್ದೇ ಇರುತ್ತದೆ ಯಾಕೆಂದರೆ ನಾವು ಹುಟ್ಟಿ ಬೆಳೆದಿದ್ದು ಅಲ್ಲೇ ಆಟಾಡಿದ್ದು ಅಲ್ಲೇ ಎಲ್ಲದರಿಂದ ಅದಕ್ಕೋಸ್ಕರ ನಮ್ಮ ನೆಲೆಗಳು ಅಲ್ಲೇ ಇರುತ್ತದೆ ಎಲ್ಲವೂ ಹಚ್ಚ ಹಸಿರಾಗಿ ಇನ್ನೂ ಉಳಿದಿದೆ ಇಂದಿಗೂ ನಮಗೆ ನೆನಪು ನೆನಪುಂಟು ಆಗುತ್ತದೆ